ನಮ್ಮ ಭಾಷೆ ಕನ್ನಡ ಭಾಷೆ ನಮ್ಮ ಮಾತೃ ಭಾಷೆ ಕನ್ನಡ ಭಾಷೆ ಅಂತ ನಾವು ಭಾಳ ಸಣ್ಣೋರು ಇರುವಾಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ವಿ ಕನ್ನಡ ಭಾಷೆ ಬಿಟ್ಟು ನಮ್ಮ ಬೇರೆ ಭಾಷೆನೇ ಬರ್ತಿರ್ಲಿಲ್ಲ ಈಗ ನಮುಗೆಯ ಅರವತ್ತು ವರ್ಷ ಮೀರಿದ ನನ್ಗೆ ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತಂತವ್ನು ಅವಾಗ ನಮ್ಗೆ ಇಂಗ್ಲೀಷ್ ಎಬಿಸಿಡಿ ಪ್ರಾರಂಭ ಆಗೋದೆ ಫಿಫ್ತ್ ಹೋದಮೇಲೆ ಐದ್ನೆದು ತಾ ಹೋದಮೇಲೆ ಸ್ಟಾರ್ಟ್ ಆಗ್ತಿತ್ತು ಕನ್ನಡಕ್ಕೆ ಎಷ್ಟು ಪ್ರಧಾನತೆ ಇತ್ತು ಅಂತಂದ್ರೆ ಎಂಥ ಎಂಥ ಪದ್ಯಗಳು ಒಳ್ಳೆಯ ಒಳ್ಳೆಯ ಕವಿಗಳ ಪದ್ಯಗಳು ನಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಿದ್ದೊ ಕನ್ನಡದನ್ನೇ ಮಾತಾಡ್ತಿದ್ವಿ ಕನ್ನಡ ನಮ್ಮ ಉಸಿರಾಗಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆದ್ರೆ ಕ್ರಮೇಣ ಕನ್ನಡ ಒಂದು ರೀತಿ ಕಡಿಮೆ ಆಗ್ತಾ ಹೋಗ್ತಾಯಿದೆ ಈಗಂತೂ ಬೆಂಗಳೂರಲ್ಲಿ ಹೋದರೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವೋ ಇಂಗ್ಲೀಷ್ದಲ್ಲಿ ಮಾತಾಡ್ತಾ ಇದ್ದಿವೋ ಎಂಬುದೇ ಗೊತ್ತಾಗುವುದಿಲ್ಲ ಅಷ್ಟೊಂದು ಇಂಗ್ಲೀಷ್ ಪದ್ಯಗಳು ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಮೇಲೆ ಪ್ರಭಾವ ಬೀರಿ ಕನ್ನಡದ ಒಂದು ವ ಕೊಲೆ ಆಗ್ತಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅದನ್ನು ಮಾಡಿ ಅದು ನಮ್ಗೆ ಭಾಳ ಮನಸಿಗೆ ಬೇಜಾರ್ದು ಸಂಗತಿ ಮಾತೃ ಭಾಷೆ ಅಂತ ಹೇಳುವಂಥ ಕನ್ನಡ ಭಾಷೆಗೆ ಇಷ್ಟೊಂದು ತೊಂದರೆ ಆಗ್ತಾಯಿರುವಾಗ ಅದನ್ನು ಉಳಿಸುವುದು ಯಾರ ಕೈಯ್ಯಲ್ಲಿದೆ ಮತ್ತು ಅದನ್ನು ಬೆಳ್ಸೋದು ಯಾರ ಕೈಯ್ಯಲ್ಲಿದೆ ಅದನ್ನು ಈ ಸ್ಥಿತಿಗೆ ತಂದವ್ರು ಯಾರು ಅದನ್ನೆಲ್ಲ ನಾವು ಈ ಪ್ರಶ್ನೆಗಳು ಉದ್ಭವ ಆಗ್ತದೆ ಈ ಪರಿಸ್ಥಿತಿ ಈ ಸ್ಥಿತಿಗೆ ತಂದವರು ನಾವೇ ಯಾಕಂದ್ರೆ ಇಂಗ್ಲೀಷ್ ಶಬ್ದಗಳನ್ನು ಉಪಯೋಗ್ಸಿದ್ರೆ ನಮ್ಮನ್ನು ಎಜುಕೇಟೆಡ್ಡು ಇವರು ಭಾಳ ಕಲಿತವ್ರು ಎಂಬುದನ್ನು ಎಲ್ಲರೂ ತಿಳ್ಕೊಳ್ತಿದ್ರು ಅದಕ್ಕೆ ಇಂಗ್ಲೀಷ್ ಶಬ್ದಗಳನ್ನು ಸಾಕಷ್ಟು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದನ್ನ ನೋಡು ಉಳಿಸೊರು ಪ್ರಾರಂಭ ಮಾಡಿದರು ಮಗ್ಗಲದವ್ರು ಮಾಡ್ತಾರೆ ನಾವೂ ಮಾಡ್ತೀವಿ ನಮ್ಮನ್ನ ನೋಡಿ ಇನ್ನೊಬ್ಬರು ಮಾಡ್ತಾರೆ ಹೀಗಾಗಿ ಕನ್ನಡ ನಶಿಸಿ ಇಂಗ್ಲೀಷ್ ಅದರ ಸ್ಥಾನವನ್ನ ಪಡೀತು ಈಗ ಇಂಗ್ಲೀಷ್ ನಿಮ್ಮ ಮಕ್ಕಳು ಎಲ್ಲ ಹೋಗುತ್ತಾರಿ ಅಂತಂತ ಕೇಳಿದರೆ ಕನ್ನಡ ಶಾಲೆಯಲ್ಲಿ ಓದ್ತಾರಂತ ತಾತ್ಸಾರ ಭಾವನೆ ಬೆಳಿತದೆ ಅದೇ ಇಂಗ್ಲೀಷ್ ಶಾಲೆ ಎಷ್ಟನೇ ಇಂಥ ಒಂದು ಇಂಗ್ಲೀಷ್ ಕಾನ್ವೆಂಸ್ ಸ್ಕೂಲಲ್ಲಿ ಓದ್ತಾನೆ ನನ್ನ ಮಗ ಅಂತಂತ ಅಂದ್ರೆ ವಾವಾ ಏನು ಶಾಣೆ ಇದ್ದಾನೆ ರೀ ಈ ಹುಡುಗ ಅನ್ನುವಂಥ ಭಾವನೆ ಬೆಳೀಲಿಕ್ಕತ್ತದ ಇನ್ನೂ ಸಾಹಿತ್ಯದ ಬಗ್ಗೆ ಅಂತೂ ಗಂಧ ಗಾಳಿ ಗೊತ್ತಿಲ್ಲ ಹುಡುಗ್ರಿಗೆ ಕನ್ನಡವೇ ಓದ್ಲಿಕ್ಕೆ ಬರುವುದಿಲ್ಲ ಇನ್ನು ಕನ್ನಡ ಕತೆ ಕವನಗಳನ್ನು ಸಾಹಿತ್ಯಗಳನ್ನು ಓದುವುದೇನು ಅವ್ರ ಬಗ್ಗೆ ಯಾ ಕವಿಗಳು ಕುವೆಂಪು ಅಂದರೆ ಯಾರು ದರಾ ಬೇಂದ್ರೆ ಅಂದರೆ ಯಾರು ಶಿವರಾಮ್ ಕಾರಂತ್ರು ಅಂದರೆ ಯಾರು ಅಂತ ನಾವು ಕೇಳಿದೆ ಅವ್ರ್ಗೆ ಉತ್ತರ ಹೇಳ್ಳಿಕ್ಕೆ ಸಹ ಬರುವುದಿಲ್ಲ ಇಂಥ ಒಂದು ನಮ್ಮಲ್ಲಿ ಪರಿಸ್ಥಿತಿ ಉದ್ಭವ ಆಗ್ಯದ ಇದಕ್ಕೆ ಮುಖ್ಯ ಶಹರ ದೊಡ್ಡ ಪ್ರದೇಶದ ಬೆಂಗಳೂರು ಮದ್ರಾಸು ಮುಂಬೈ ಪುಣೆ ಇವುಗಳ ಪ್ರಭಾವ ಕೇವಲ ನಮ್ಮ ಡಿಸ್ಟ್ರಿಕ್ ಲೆವೆಲ್ ಮೇಲೆಲ್ಲ ಹಳ್ಳಿ ಹಳ್ಳಿ ಸಹ ಆಗಿದೆ ಆದರೂ ಹಳ್ಳಿಯಲ್ಲಿ ಸ್ವಲ್ಪ ಕನ್ನಡವನ್ನು ಜೀವಂತವಾಗಿ ಇಟ್ಟಾಗ ಅಂತ ನಾವು ಹೆಮ್ಮೆ ಪಡ್ಬೇಕು ಆಗ್ಯದ ಕನ್ನಡ ಮಾಧ್ಯಮ ಸ್ಕೂಲ್ಗಳನ್ನು ನಾವು ನೋಡ್ಬೇಕಾದ್ರೆ ನಾವು ಹಳ್ಳಿಯಲ್ಲಿಯೇ ಹೋಗ್ಬೆ ಹೊಗ್ಬೇಕು ಹಳ್ಳಿಯಲ್ಲಿ ಹೋಗಿ ನೋಡಿದಾಗ ಅಲ್ಲಿ ನೋಡಿದ್ರೆ ಅವರು ಮ್ಯಾತ್ಸು ಮತ್ತು ಸೈನ್ಸು ಈ ಇಂಗ್ಲೀಷ್ ಮಾಧ್ಯಮದ ಹುಡುಗರ್ಕ್ಕಿಂತ ಮುಂದಿರ್ತಾರೆ ಯಾಕಂದ್ರೆ ಆ ಕನ್ನಡದಲ್ಲಿ ಹೇಳಿದ್ರೆ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯದ ಅದೇ ಇಂಗ್ಲೀಷಿನಲ್ಲಿ ಹೇಳಿದ್ರೆ ನಮ್ಗೆ ಅರ್ಧಂಬರ್ಧ ಧ್ಯಾನ ಆಗಿರ್ತದೆ ಅನ್ನೋ ಪೂರ್ಣ ಜ್ಞಾನ ಆಗ್ಯದ ಅಂತ ನಾನು ತಿಳ್ಕೊಂಡಿರ್ತೀವಿ ಆದ್ರೆ ಹಳ್ಳಿಯಲ್ಲಿ ಹಾಗಲ್ಲ ಮಕ್ಕಳು ಬೆಳೆಯುವ ಒಂದು ರೀತಿ ಇದೆ ಅಲ್ಲ ಕನ್ನಡಕ್ಕೆ ಇಷ್ಟೊಂದು ಇಂಪಾರ್ಟನ್ಸ್ ಕೊಟ್ಟಿದ್ದು ಆ ಒಂದು ಪ್ರಾಧಾನ್ಯತೆ ಕೊಟ್ಟಿದ್ದುಆ ಹಳ್ಳಿಗಳಲ್ಲಿ ಮಾತ್ರ ಹಳ್ಳಿಯ ಸಂಸ್ಕೃತಿ ಮತ್ತು ನಾವು ಶಹರಕ್ಕೆ ಬರ್ಬೇಕಂದ್ರೆ ಅಸಾಧ್ಯವಾದ ಮಾತು ಆದ್ರೆ ಶ ಶಹರದವರಲ್ಲಿ ಇರುವಂಥ ಇಂಗ್ಲೀಷ್ದ ಪ್ರಭಾವ ಮತ್ತು ಹಳ್ಳಿಗೆ ಹೋಗ್ಲಾರ್ದಂಗ ನೋಡ್ಕೊಳ್ಬೇಕು ಅವ್ರು ಆದ್ರೂ ಮುಂದೆ ಬೆಳೀಲಿ ಅವ್ರು ಆದ್ರೂ ಕನ್ನಡವನ್ನು ಬೆಳೆಸ್ಲಿ ಅಂತ ನನ್ನ ಬಯಕೆ ಅದಕ್ಕಾಗಿ ಕನ್ನಡದ ಲೈಬ್ರರಿ ಗ್ರಂಥಾಲಯ ಕನ್ನಡಕ್ಕೆ ಬೇಕಾದಂಥ ಪುಸ್ತಕಗಳು ನಮ್ಮ ಕವಿಗಳು ಕಾದಂಬರಿಕಾರರು ಕತೆಗಾರರು ಇವ್ರನ್ನೆಲ್ಲ ಹಳ್ಳಿಗಳ ಹುಡುಗರ್ಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅವರು ಬರೆದ ಕೃತಿಗಳ ಲೈಬ್ರರಿ ಗ್ರಂಥಾಲಯಗಳನ್ನು ನಾವು ಹಳ್ಳಿ ಶಹರದಲ್ಲಿಯೂ ನಾವು ತೆಗಿಬೇಕು ಮತ್ತು ಎಲ್ಲರಿಗೂ ಸಂಚಾರಿ ಗ್ರಂಥಾಲಯ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಕಡೆಗೂ ಕಂಪಲ್ಸರಿ ಮಾಡ್ಬೇಕು ಇದನ್ನು ನಾನು ಅನೇಕ ಇಂಗ್ಲೀಷ್ ಶಬ್ದಗಳು ನನ್ಗೆ ತಿಳಿಲಾರ್ದಂಗೆ ನನ್ನ ಬಾಯಿಗೆ ಬರ್ಲಿಕ್ಕತ್ತಾವ ಯಾಕಂದ್ರೆ ನಾನೂ ಈ ಪ್ರಭಾವ ಈ ಚಕ್ರವ್ಯೂಹದಲ್ಲಿ ಸಿಕ್ಕೊಂಡು ಬಿದ್ಬಿಟ್ಟೀವಿ ನಾವು ಇಂಗ್ಲೀಷರ ಚಕ್ರವ್ಯೂಹದಲ್ಲಿ ಕ್ರಮೇಣ ನಾವು ಹೊರಗೆ ಬತ್ ಬರಬೇಕು ಅದಕ್ಕಾಗಿ ಕನ್ನಡ ಸದ್ಯ ಆದಷ್ಟು ಕನ್ನಡ ನಾವು ಓದುವಂಥ ಹವ್ಯಾಸ ಬೆಳೆಸ್ತಾನೇ ಇರಬೇಕು ಮುಖ್ಯವಾಗಿ ನಾವು ಮನೆಯಲ್ಲಿ ಎಲ್ಲಿಯೇ ಇರಲಿ ಅಮೆರಿಕ ಆಗಿರಲಿ ಆಸ್ಟ್ರೇಲಿಯದಲ್ಲಿ ಇದು ಮತ್ತು ಇಂಗ್ಲಾಂಡ್ದಲ್ಲಿ ಅಲ್ಲಿ ನಮ್ಮ ಮಕ್ಕಳು ಮಕ್ಳು ಏನು ಮೊಮ್ಮಕ್ಕಳು ಆಗ್ತಾವೆ ಮೊಮ್ಮಕ್ಕಳು ಅವರು ಮನೆಯಲ್ಲಿ ಕನ್ನಡನೇ ಮಾತಾಡ್ಬೇಕು ಅಂತ ನಾವು ನಾವೂ ಆ ಪ್ರ ಕಂಪಲ್ಸರಿ ಮಾಡ್ಬೇಕು ನಮ್ಮ ಮೊಮ್ಮಕ್ಕಳು ಅಟ್ಲೀಸ್ಟ್ ಕನ್ನಡದಲ್ಲಿ ಮನೆಯಲ್ಲಿ ಕನ್ನಡದಲ್ಲಿ ಮಾತಾಡಿದ್ದರೆ ಕನ್ನಡಕ್ಕೆ ಎಷ್ಟೋ ನಾವು ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗ್ತದೆ ಅದೆಲ್ಲ ಬಿಟ್ಟು ನಾವು ಇಂಗ್ಲೀಷ್ ಮಾತಾಡಿದರೆ ಶಾಣೆಯ ಅಂತ ಅನ್ನುವಂಥ ಭಾವ್ನೆ ಹೋಗಬೇಕು ಅದೂ ನಮ್ಮಿಂದ ಸಾಧ್ಯದ ಬೇರೆ ಅವರಾ ಮಾಡಬೇಕು ಅಂತ ಉಪದೇಶ ಕೊಡುವುದಕ್ಕಿಂತ ನಮ್ಮ ಮನೆಯಲ್ಲಿಯೇ ಆ ಕನ್ನಡದ ಪರಿಮಳವನ್ನು ಎಲ್ಲ ಕಡೆಗೆ ಪ ಪಸಾ ಎಲ್ಲ ಕಡೆಗೆ ಹರಡುವಂತೆ ಮಾಡಿದ್ರದ್ರೆ ಮಾತ್ರ ಕನ್ನಡದ ಉಳಿಸಲು ಸಾಧ್ಯ ಕನ್ನಡ ಭಾಷೆಯಲ್ಲಿ ಆಡು ಭಾಷೆ ಬಹಳ ಇಂಪಾರ್ಟನ್ಸು ಆಡು ಭಾಷೆಯ ಪದಪುಂಜಗಳು ನುಡಿಗಟ್ಟುಗಳು ಎಷ್ಟು ಎಷ್ಟೋ ಅವಾ ಅವು ಎಲ್ಲರಿಗೂ ಗೊತ್ತಿದೆ ಅವನ್ನು ನಾವೂ ಬಳಸ್ಬೇಕು ಪದಪುಂಜಗಳು ಅಂತ ಅಂತಂದ್ರೆ ಏನೋ ಆಮೇಲೆ ಸಾಮಾನ್ಯ ಕನ್ನಡ ಭಾಷೆಯಲ್ಲಿ ನಾವೂ ಮಾತಾಡೋದು ಮಾಡೋಕೆ ಹೋಗ್ಬೇಕು ನಾವು ಬೆಂಗ್ಳೂರಿನವ್ರನ್ನ ಇನ್ವಿಟೇಷನ್ ಮಾಡಿದ್ವಿಯೋ ಮೈಸೂರಿನವ್ರು ಮಾತಾಡಿದ್ದು ಮಾತಾಡಿದ್ವಿಯೋ ಉಡುಪಿಯೋರು ಮಾತಾಡ್ದಂಗೆ ಮಾತಾಡಬೇಕ ಅದೇ ಕನ್ನಡ ಅಂತಲ್ಲ ನಾವು ಏನು ಮಾತಾಡಿರ್ತೀವಲ್ಲ ಅದು ಇನ್ನೊಬ್ರಿಗೆ ಅರ್ಥ ಆದ್ರೆ ಸಾಕು ನಮ್ಮ ಪ್ರತಿನಿತ್ಯ ಭಾಷೆ ಕನ್ನಡವಾಗಿದ್ದು ಅದು ಇನ್ನೊಬ್ಬರಿಗೆ ತಿಳಿಯುವಂತಿದ್ದರೆ ಸಾಕು ಆನಂದ ಪಡೋಂಗಿರಬೇಕು ಮತ್ತು ಆ ಕನ್ನಡದ ಇಂಪು ಮತ್ತು ಆ ಕಂಪು ಆ ಒಂದೂ ಎಲ್ಲ ಕಡೆ ಬ ಬರಲಿ ಧಾರವಾಡದಂತ ಊರು ಕನ್ನಡಕ್ಕೆ ಭಾಳ ಪ್ರಸಿದ್ಧವಾದಂಥ ಊರು ಆ ಕ ಧಾರವಾಡ ಮೈಸೂರು ಇಂಥ ಒಂದು ಕನ್ನಡದ ಸಾಹಿತಿಗಳ ಊರು ಅಂಥ ಊರು ಎಲ್ಲ ಊರಲ್ಲಿ ಆ ಬರಲಿ ಕನ್ನಡ ಒಂದು ಮಾಧ್ಯಮದ ಸ್ಕೂಲ್ಗಳು ಓಪನ್ ಆಗಲಿ ಅದರಂತೆ ಒಂದು ಅನಂತ್ನಾಗ್ ಮಾಡಿದ ಪಿಚ್ಚರ್ ಕನ್ನಡ ಕಾಸರಗೋಡು ಕನ್ನಡ ಮಾಧ್ಯಮದ ಸ್ಕೂಲ್ ಅಂತ ಬಂದಿದೆ ಅದ್ನ ಎಲ್ಲರೂ ನೋಡಬೇಕು ಎಷ್ಟು ಇಂಪಾರ್ಟೆನ್ಸ್ ಅದು ಎಷ್ಟು ಕನ್ನಡ ಮಾಧ್ಯಮದ ಸ್ಕೂಲ್ಗಳ ಒಂದು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸ್ತಾಯಿದ್ದಾವೆ ಕ್ರಾಂತಿ ಆಗ್ತಾಯಿದೆ ಆ ಕ್ರಾಂತಿ ಮತ್ತೆ ಆಗಬೇಕು ಮತ್ತು ಪುನುರುತ್ಥಾನ ಆಗಬೇಕು ಕನ್ನಡ ನಶಿಸಿ ಹೋಗಬಾರ್ದು ಅದು ಜೀವಂತ ಉಳಿಬೇಕು ಅಂತ ನನ್ನ ಬಯಕೆ